ಹಾಂ ಹೌದು ರೀ ನೀವು ಮುಂದೆ ಅದಿರ್ಲ ಅದಕ್ಕೆ ನಾವು ಕುಂತೀವಿ ರೀ ನೀವು ಬರ್ಲ ಹಿಂದೆ ನಮ್ಕಡೆ ನಾ ತೆಗಿತಿವ್ರ್ನಿ ನಿ ಹಿಂದಗ ಹಿಂದೆ ಬೆಡ್ನಾಗ ಹಿಂದೆ ಕುಂತೀವಿ ನೀವು ಮುಂದೆ ಅದ ನಾವು ಹೆಂಗೆ ಮುಂದೆ ಬರೋಣ ಮಂದಿ ಭಾಳ ಅದಾರು ಬಸ್ನ್ಯಾಗ ನೀವು ಹಿಂದೆ ಬರ್ರಿ ಹಾಂ ಆತು ಬರ್ರಿ ಬರ್ರಿ ಕೊಡ್ತೇನೆ ಬರ್ರಿ ಗೋಕಾಕ್ ಟಿಕೆಟ್ ಎಷ್ಟು ರೀ ನನ್ಕಡೆ ಐತೆ ತಗೋರೆ ಎಲ್ಲಿ ಚೇಂಜ್ ಕೊಡೋಣ್ ರೀ ಚೇಂಜಿಲ್ಲ ಐನೂರು ರೂಪಾಯಿ ನೋಟ್ ಐತಿ ನೋಡ್ರಿ ಬೇಕಾರ್ ತಗೊಳ್ಳಿ ಬೇಕಾರೆ ಬಿಡ್ರಿ ಇಲ್ಲ ನಮ್ಮ ಸೈಡ್ ನಮ್ಕಡೆ ಚಿಲ್ಲರೆ ಇಲ್ರಿ ನಿಮ್ಕಡೆ ಇಷ್ಟು ಮಂ ಪ್ಯಾಸೆಂಜರವ್ರಲ್ಲ ಅವ್ರ್ಕಡಿ ಇಸ್ಕೊನ್ಲ ಅವರ ಕಡೆ ತಕೊಂಡಿಲ್ಲ ಟಿಕೆಟ್ ನೀವು ಇಷ್ಟು ಹೊತ್ತು ಅವ್ಗಳ ಚಿಲ್ಲರೆ ಆಗಿಲ್ಲ ಅವ ಚಿಲ್ಲರೆ ನಮ್ಮ ಕೊಡ್ರಲ್ಲ ತಗೋಲ್ರ ನೀವು ಟಿಕೆಟ್ ನಮ್ಮ ಮನೆಯಾಗು ನಮ್ಕಡೆ ಲೆರಿ ರೊಕ್ಕ ರೀ ಎಲ್ಲ ನಮ್ಮಲ್ಲೆಲ್ಲ ಅಡ್ಡಾಡೋದು ಚಿಲ್ಲರೆ ಇಲ್ಲ ನಮ್ಕಡೆನು ಇವ್ನ ತಗೋ ರೊಕ್ಕ ತಗೋರಿ ನೀವು ನಮ್ಮ ಟಿಕೆಟು ಕೊಡ್ರಿ ಇಲ್ಲಾರ ಚೆಕಿನ್ ಅವ್ರು ಬಂದು ನಿಮ್ಮ ಹೆಸ್ರು ಹೇಳ್ದ ನೋಡಿ ಟಿಕೆಟ್ ಕೊಟ್ಟಿಲ್ಲಾ ನಿಮ್ಮ ಹೆಸ್ರು ಹೇಳ್ತೇವೆ ನೋಡ್ರಿ ನಾವು ಅದೇ ಹೆಂಗೆ ಮಾಡೋದು ನಗಡಲ್ ಚಿಲ್ಲರೆ ಇಲ್ಲ ನೋಡಿ ನಾ ಐನೂರು ನೋಟ್ ಕೊಡಂಗಿರ್ ನಾ ನೀವು ಟಿಕೆಟ್ ಕೊಡ್ರಿ ಹಾಂ ಹಾಗಾರ ಮಾಡ್ರಕ್ ಹ್ಞೂ ಇದ್ದದ್ದು ಅದು ಯಾವ್ದು